ಅಮೆಝಾನ್ ಗ್ರೇಟ್ ಇಂಡಿಯನ್ ಮಾರಾಟದ ಸಮಯದಲ್ಲಿ ನನ್ನದು ಪಿಲಿಪ್ಸು ಕಂಪೆನಿಯದ್ದು ಮಿಕ್ಸರ್ ಗ್ರೈಂಡರನ್ನು ಖರೀದಿಸಿದ್ದೇನೆ ನಾನು ಈ ಮಿಕ್ಸರನ್ನು ಎರಡು ಸಾವಿರದ ಮುನ್ನೂರ ತೊಂಬತ್ತ ಎಂಟು ರೂಪಾಯಿಗೆ ಪಡೆದುಕೊಂಡದ್ದು ಅದರ ನಿಜವಾದ ಬೆಲೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಅವಾಗ ರಿಯಾಯಿತಿ ಇದ್ದ ಕಾರಣ ನನಗೆ ಎರಡು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿಗೆ ಅದು ದೊರೆತಿದೆ ಮತ್ತು ಇದು ನಿಜವಾಗಿಯೂ ಉತ್ತಮವಾಗಿದೆ ನನ್ನ ಹಳೆಯ ಮಿಕ್ಸರ ಕಾರ್ಯನಿರ್ವಹಿಸದ ಕಾರಣ ನನಗೆ ಹೊಸ ಮಿಕ್ಸರ್ನ ಅಗತ್ಯವಿತ್ತು ಅದಕ್ಕೆ ನಾನು ತುಂಬ ಶಾಪಿಂಗ್ ಸೈಟಲ್ಲೆಲ್ಲ ಹುಡುಕಿದೆ ಯಾವ ಬ್ರ್ಯಾಂಡದ್ದು ಮಿಕ್ಸರು ಚೆನ್ನಾಗಿದೆ ಎಂದು ಆವಾಗ ನನಗೆ ಫಿಲಿಪ್ಸ ಉತ್ಪನ್ನದ ಬಗ್ಗೆ ತಿಳಿದುಕೊಂಡಿದ್ದು ಅವಾಗಲೇ ನಾನು ಯಾವತ್ತೂ ಗೃಹೋಪಯೋಗಿ ಉಪಕರಣವನ್ನ ಶಾಪಿಂಗ್ ಮಾಡಲಿಲ್ಲ ಆನ್ಲೈನಲ್ಲೆಲ್ಲ ಮೊದಲ ಸಾರಿ ಮಿಕ್ಸಿಯನ್ನು ಖರೀದಿಸಿದ್ದೆ ನಾನು ಅದರಲ್ಲೂ ನಿಜವಾಗಿಯೂ ತುಂಬ ಉತ್ತಮವಾಗಿದೆ ಫಿಲಿಪ್ಸ್ ಮಿಕ್ಸರ ಇದು ಒಂದು ಉತ್ತಮ ಉತ್ಪನ್ನ ಅಂತಲೇ ಹೇಳ್ಬೋದು ಇದು ಸ್ಟೇನ್ಲೆಸ್ ಸ್ಟೀಲ್ನಿಂದ ಮಾಡಲಾಗ್ತದೆ ಅದರ ಜಾರ್ಗಳನ್ನು ಮತ್ತು ಮುಚ್ಚಳಗಳನ್ನು ಸಹ ಉತ್ತಮವಾದ ಪ್ಲಾಸ್ಟಿಕ್ನಿಂದ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಅವುಗಳ ಮುಚ್ಚಳಗಳ ತುದಿಯಲ್ಲಿ ರಬ್ಬರ್ ತುಂಬ ಚೆನ್ನಾಗಿದೆ ಮತ್ತು ಯಾವುದೇ ಡ್ಯಾಮೇಜ್ ಕೂಡ ಆಗಿಲ್ಲ ಮತ್ತು ಇದು ತುಂಬ ಉತ್ತಮವಾಗಿದೆ ಹಣಕ್ಕೆ ತಕ್ಕ ಬೆಲೆ ಅಂತಲೂ ಹೇಳ್ಬೋದು ಮತ್ತು ಇದು ಮಿಕ್ಸರ್ನೊಂದಿಗೆ ನಾನು ವ್ಯಾರೆಂಟಿ ಕಾರ್ಡನ್ನು ಕೂಡ ಪಡೆದಿದ್ದೇನೆ ಐದು ವರ್ಷ ವ್ಯಾರೆಂಟಿ ಇದೆ ಅಂತಲೂ ಹೇಳಿದ್ದಾರೆ ಮತ್ತು ಇದರಲ್ಲಿ ಬೇರೆ ಬೇರೆ ಜಾರ್ ಕೂಡ ಉಂಟು ಅಂದರೆ ಪದಾರ್ಥ ಮಾಡಲಿಕ್ಕೆ ಒಂದು ಜಾರ್ ಆದರೆ ಜ್ಯೂಸ್ ಮಾಡಲಿಕ್ಕೆ ಇನ್ನೊಂದು ಜಾರ್ ಉಂಟು ಮತ್ತೆ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ನಮಗೆ ಬೇಕು ಪದಾರ್ಥ ಮಾಡಲಿಕ್ಕೆ ಏನಾದರೂ ಅಂತ ಹೇಳಿದ್ರೆ ಒಂದು ಚಿಕ್ಕ ಜಾರನ್ನು ಕೂಡ ಇದು ಹೊಂದಿದೆ ಅದು ಒಳ್ಳೆಯ ಉಂಟು ಮಿಕ್ಸಿ ಏನುಂಟು ಫಿಲಿಪ್ಸ್ ಅದು ತುಂಬ ಒಳ್ಳೆಯದುಂಟು ನನಗೆ ತುಂಬ ಖುಷಿ ಆಗಿದೆ